ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಕಾಪಾಡು ನಿಟ್ಟಿನೊಳಗೆ ನನ್ನ ಸಲಹೆ ಇಷ್ಟೇ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನ ನಾವು ನಂಬಿದರೂ ಕೂಡ ಪೂರ್ಣ ಮಟ್ಟದೊಳಗೆ ಅದನ್ನ ಹಿಂಬಾಲಿಸದೇ ಇರುವಂಥದ್ದು ಅಂತ ಇರುವಂಥಾ ಈಗಿರುವಂಥಾ ಈಗಿರುವಂಥಾ ಪರಂಪರೆಯನ್ನ ಈಗಿರುವಂಥಾ ಸಂಸ್ಕೃತಿಯನ್ನ ನಮ್ಮ ಯುವ ಪೀಳಿಗೆಗೆ ಜೊತೆಗೆ ನಮ್ಮ ಭವಿಷ್ಯದ ಪೀಳಿಗೆಗೆ ಅದನ್ನ ಮುಂದ್ವರ್ಸ್ಕೊಂಡು ಹೋಗಬೇಕು ಈ ನಿಟ್ನೊಳಗೆ ನಾನು ಹೇಳ್ಬೋದು ಇಷ್ಟೇ ಮೊಬೈಲನ್ನ ಮಿತವಾಗಿ ಬಳಸಿ ಅದರ ಕೆಟ್ಟ ಪರಿಣಾಮವನ್ನ ನೋಡದೇ ಒಳ್ಳೆಯ ಪರಿಣಾಮವನ್ನ ಅದನ್ನ ಹಿಂಬಾಲಿಸುವುದು ಒಳ್ಳೆಯದು ಯಾವ್ದು ನಾವು ಮೌಢ್ಯ ಅಂತ ಕರಿತೀವಿ ಆ ಮೌಢ್ಯದಲ್ಲಿ ಕೂಡ ನಮ್ಮ ಬದುಕಿನ ದಾರಿ ಇದೆ ಅನ್ನುವಂಥದ್ದು ಕೂಡ ನಾನು ಒಪ್ಕೊಳ್ತಾ ಇದ್ದೀನಿ ಅಂತ ಅದೇಪ ದಾರಿ ಇದೆ ಅಂದ ತಕ್ಷಣ ಈ ಮೌಢ್ಯನೇ ಎಲ್ಲರು ಒಪ್ಕೊಳ್ಬೇಕು ಅನ್ನುವಂಥದ್ದು ನನ್ನ ವಾದ ಅಲ್ಲ ನಾವೇನು ಮೌಢ್ಯ ಅನ್ಕೊಂಡಿದ್ದೀವಿ ಆ ಮೌಢ್ಯದಲ್ಲಿ ಕೂಡ ಬದುಕಿನ ಒಂದು ಹೆಜ್ಜೆ ನನಗೆ ಕಾಣ್ತಾ ಇದೆ ಹೀಗಾಗಿ ವಿಜ್ಞಾನವನ್ನ ಮತ್ತು ತಂತ್ರಜ್ಞಾನವನ್ನ ನಾವು ಅಪ್ಪಿಕೊಂಡರೂ ಕೂಡ ಅದನ್ನ ಒತ್ತಟ್ಟಿಗೆ ಇಟ್ಟುಕೊಂಡು ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಾವು ಕಾಪಾಡ್ಕೊಳಕ್ಕೆ ಒಳಗ ನಾವು ಮುನ್ನಡಿಬೇಕಾಗತ್ತೆ ನಾವು ಹಿರಿಯರನ್ನ ಗೌರವಿಸಬೇಕು ಚಿಕ್ಕವರಿಗೆ ಮಾರ್ಗದರ್ಶಕರಾಗಬೇಕು ಬದುಕಿನ ಏಳು ಬೀಳುಗಳಲ್ಲಿ ನಾವು ಆಚೆ ಈಚೆ ನೋಡುತ್ತಾ ನಮ್ಮದೆ ಆದಂಥಾ ಆತ್ಮಾವನಲೋಕದಲ್ಲಿ ನಾವು ಮುಂದೆ ಸಾಗಬೇಕು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಯಾವತ್ತೂ ಕೂಡ ಅದು ಅಡ್ಡ ಹಾದಿಯನ್ನ ಹಿಡಿಬಾರದು ಅದು ಬದುಕಿನ ಹಾದಿಗೆ ಬೆಳಕಾಗಿ ನಿಲ್ಲಬೇಕು ನಮಗೆ ದೈವಿಕ ಪರಂಪರೆ ಒಳಗೆ ನಂಬಿಕೆ ಇದುವಿನ ಅಂತ ಒಂದು ಮಾತು ಕೂಡ ನಮ್ಮಲ್ಲಿದೆ ಆ ದೈವಿಕ ಪರಂಪರೆಯಲ್ಲಿರುವಂಥಾ ನಂಬಿಕೆ ಕೂಡ ಏನಪ್ಪ ಅಂದರೆ ನಮ್ಮ ಸಂಸ್ಕೃತಿಯನ್ನ ಕಾಪಾಡುವಲ್ಲಿ ಅದು ಮುತುವರ್ಜಿಯನ್ನು ವಹಿಸ್ತಾ ಇದೆ ಹೀಗಾಗಿ ಹಬ್ಬ ಹರಿದಿನಗಳಾಗಲಿ ಅಮಾವಾಸೆ ಹುಣ್ಮೆಗಳಾಗಲಿ ಆರಾಧಗಳಾಗಲಿ ಪುಣ್ಯಾರಾಧನೆಗಳಗಲಿ ಯಾವುದೇ ಇದ್ದರೂ ಕೂಡ ಅದು ಬದುಕಿಗೆ ಒಂದು ಮಾರ್ಗಸೂಚಿಯಾಗಿ ನಿಲ್ಲುತ್ತೆ ಹೀಗಾಗಿ ಅದನ್ನ ಚಾಚು ತಪ್ಪದೇ ನಾವೇನು ಮಾಡಬೇಕು ಅಂತಂದರೆ ಅದನ್ನ ಅನುಸರಿಸ್ಬೇಕು ಒಂದು ವೇಳೆ ನಾವು ಅದನ್ನ ಅನುಸರಿಸದೇ ಹೋದನಪ್ಪ ಅಂದರೆ ನಮ್ಮ ಪರಂಪರೆಗೆ ಎಲ್ಲೊ ಧಕ್ಕೆ ಬಿದ್ಬಿಡುತ್ತೆ ನಮ್ಮ ಸಂಸ್ಕೃತಿ ಎಲ್ಲೊ ಹಾಳಾಗ್ಬಿಡತ್ತೆ ಅನ್ನುವಂಥಾ ಭಯ ನನ್ನೊಳಗಿದೆ ಹೀಗಾಗಿ ನಮ್ಮ ಭವಿಷ್ಯದ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನ ಕಾಪಾಡುವ ನಿಟ್ನೊಳಗೆ ಪರಪರೆಯನ್ನ ಉಳಿಸುವ ನಿಟ್ನೊಳಗೆ ನಾವು ಬೋಧಿಸಬೇಕಾಗಿದೆ ಅಂಥಾ ಕಾವ್ಯಗಳು ಅಂಥಾ ಪಠ್ಯಗಳು ಆ ಮಕ್ಕಳಿಗೆ ದೊರಕ್ಬೇಕನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಯಾವುದೇ ರೀತಿ ಒಳಗೆ ಧನಾತ್ಮಕವಾದಂಥ ಆಲೋಚ್ನೆಯನ್ನ ಮಾಡುವುದರ ಜೊತೆಗೆ ನಮ್ಮ ಪರಂಪರೆ ಉಳುದ್ಕೊಳತ್ತೆ ಅಂತೆ ಹಾಗಾಗಿ ಮಕ್ಕಳು ಕೂಡ ಋಣಾತ್ಮಕತೆಯಿಂದ ಧನಾತ್ಮಕತೆಗೆ ನಮ್ಮ ಒಂದು ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ಉಳಿಸುವ ನಿಟ್ನೊಲಗೆ ಅವರು ಕೂಡ ನಮ್ಮ ಜೊತೆಗೆ ಹೆಜ್ಜೆಯನ್ನ ಹಾಕಬೇಕು ಅಂತೇಳಿ ನಾನು ಸಲಹೆಯನ್ನ ನೀಡ್ತಾ ಇದ್ದೀನಿ ಇನ್ನಷ್ಟು ಸಲಹೆಗಳನ್ನ ನಾವು ಅವಲೋಕಿಸುದ್ರ ಜೊತೆ ಅವಲೋಕಿಸುವದರ ಮುಖಾಂತರ ನಾವು ಪರಂಪರೆಯನ್ನ ಕಾಪಾಡುವ ನಿಟ್ನೊಳಗೆ ಕೆಲಸ ಮಾಡ್ತಾವೆನೋ ಅಂತ ನನಗೆ ಅನಸ್ತಾ ಇದೆ ಹೀಗಾಗಿ ಮಕ್ಕಳೆ ನೀವು ಕೂಡ ಸಂಸ್ಕೃತಿಗೆ ನಮ್ಮ ಪರಂಪರೆಗೆ ಹೆಚ್ಚು ಒತ್ತನ್ನು ಕೊಡಿ ಆಧುನಿಕತೆಯನ್ನ ನೀವು ಮೈಗೂಡಿಸಿಕೊಂಡಾಗಲು ಕೂಡ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮನ್ನ ಕಾಪಾಡತ್ತೆ ಆ ನಿಟ್ನೊಳಗೆ ನೀವು ಪ್ರಯತ್ನ ಮಾಡ್ಬೇಕು ಅಂತೇಳ್ಕೊಂಡು ನನ್ನ ಈ ಸಲಹೆ ಇದೆ ನನ್ನ ಸಲಹೆನ ನೀವು ಪಾಲಿಸ್ತೀರಿ ಅಂತ ತಿಳ್ಕೊಂಡು ನಾನು ನಂಬಿದ್ದೇನೆ ಓಕೆ